ಹಾಂ ಹೇಳಿ ಹಾಂ ತರಕಾರಿ ಅಗ್ಡಿಯವರು ನೀವು ಹಾಂ ಹೇಳಿ ನಿಮ್ಗೆ ಏನಾದರು ತರಕಾರಿ ಬೇಕಾಗಿತ್ತಾ ಯಾವ್ಯಾವ ಐಟಮ್ಸ್ ಬೇಕು ನಿಮ್ಗೆ ತರಕಾರಿ ಹಾಂ ಮತ್ತೆ ಹಾಂ ಈರುಳ್ಳಿ ಟೊಮೆಟೊ ಬೀನ್ಸು ನೆಷ್ಟು ಆಲೂಗೆಡ್ಡೆ ಹಾಂ ಹೀರೇಕಾಯಿ ಸೌತೆಕಾಯಿ

ಹಾಂ ಮತ್ತೆ ಈರುಳ್ಳಿ ಐವತ್ತು ರೂಪಾಯಿ ಕೆ ಜಿ ಟೊಮೆಟೊ ನಲವತ್ತೈದು ರೂಪಾಯಿ ಕೆ ಜಿ ಮತ್ತೇ ಯಾವ ಐಟಮ್ ಬೇಕು ನಿಮಗೆ ಬೀನ್ಸ್ ಕೂಡ ಬೇಕಾ ಎಷ್ಟು ಕೆ ಜಿ ಬೇಕು ನಿಮಗೆ ಹಾಂ ಅದೂ ಐವತ್ತು ರೂಪಾಯಿ ಕೆ ಜಿ ನೋಡಿ

ಟೊಮ್ಯಾಟೊ ಕೂಡ ನಲವತ್ತೈದು ರೂಪಾಯಿ ಕೆ ಜಿ ನೀವು ಬರ್ತೀವಿ ಅಂತಂದರೆ ಬಂದು ತಗೊಂಡೋಗ್ರಿ ಇಲ್ಲ ನಮಗೆ ಕಳಿ ಕಳಿಸಿಕೊಡ್ರಿ ಪ್ಯಾಕ್ ಮಾಡ್ಕೊಡ್ರಿ ಅಂದರೆ ನಾವು ಕಳಿಸಿಕೊಡ್ತೀವಿ

ಹಾಗಾದ್ರೆ ನಾವೇ ಎಲ್ಲ ಪ್ಯಾಕ್ ಮಾಡಿ ಕಳಿಸೋಣ ನೀವು ಫೋನ್ ಅಡ್ರಸ್ ಸ್ವಲ್ಪ ಮೆಸ್ಸೇಜ್ ಮಾಡಿಬಿಡಿ ನಾವು ಕಳಿಸ್ತೀವಿ ಕೊಡ್ತೀವಿ ಆದರು ಚಾರ್ಜ್ ಆಗುತ್ತೆ ನಾವೇ ಕಳಿಸಿಕೊಡೊದ್ರಿಂದ ನಿಮಗೆ ಟೊಟಲ್ ಎಲ್ಲ ಸೇರಿ ಒಂದು ನಾಲ್ಕುನೂರು ರೂಪಾಯಿ ಮುಗಿತು ನೆಕ್ಸ್ಟ್ ಅದರ ನಂತರ ಚಾರ್ಜ್ ನೂರ ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ನೋಡಿ ಫೋನ್ಪೇ ಮಾಡ್ತೀರ ಹಾಂ ಸರಿ ಸಾಯಂಕಾಲ ಕಳಿಸ್ಬೋದಲಾ ನಿಮಗೆ ಹಾಂ ಸಾಯಂಕಾಲ ಕಳಿಸಿ